ಹಲೋ ಹೌದು ನಮಸ್ತೆ ಯಾವ ಸ್ಕೂಲ್ ಇದು ಹೌದ ಹೇಳಿ ಹೇಳಿ ಹೇಳಿ ಹೇಳಿ ಮೇಡಮ್ ಹ್ಞೂ

ಹೌದ್ ಎಷ್ಟು ಬಿಜಿ ಇದ್ದರೂ ಕೂಡ ನೀವು ಒಂದು ಟೀಚರ್ಸ್ ಡಿಪಾರ್ಟ್ಮೆಂಟ್ನವರಿಗೆ ಹೇಳಿದಾಗ ಅದಕ್ಕೆ ನಾವು ಬೆಲೆ ಕೊಟ್ಟು ಮಾಡಿಕೊಡಬೇಕಾಗ್ತದೆ ಅದನ್ನು ಮಾಡಿ ಕೊಡುವ ಯಾವ್ದು ಒಂದು ಸೀರೆ ಮತ್ತು ಬ್ಲೌಸು ಮತ್ತು ಈ ಚೂಡಿದಾರು ಅಂತ ಹೇಳುದಲ್ಲವಾ ನೀವು ಆ ಆ ಸರಿ ಬಟ್ಟೆ ಎಲ್ಲ ನೀವೇ ತಂದು ಕೊಡ್ತಿರಲ್ಲಾ ಯುನಿಫಾರ್ಮ್ ಬಟ್ಟೆ ಎಲ್ಲ ತಂದು ಕೊಡ್ತಿರಿ ನೀವು ಹಾಂ ಹೇಳಿ ಹ್ಞೂ ಹ್ಞೂ

ಇಲ್ಲಿಲ್ಲ ಹಬ್ಬಕ್ಕೆ ಮೊದಲೇ ರೆಡಿ ಮಾಡಿ ಕೊಡ್ತೇವೆ ಒಂದು ಎರ್ಡು ದಿವಸ ಮೊದಲೇ ಕೊಡ್ತೇವೆ ನಿಮ್ ನಿಮ್ಗೆ ಹಬ್ಬಕ್ಕೆ ಬಟ್ಟೆ ರೆಡಿ ಮಾಡುವಂಥಾ ವ್ಯವಸ್ಥೆ ಎಲ್ಲ ಮಾಡ್ತೇವೆ ಆದರೆ ನೀವು ಅದನ್ನು ಇವಾಗ ಒಂದು ಇಮಿಡೆಟಾಗಿ ನಮ್ಮ ಅಂಗಡಿಗೆ ಮುಟ್ಟುವ ಹಾಗೆ ಮಾಡಬೇಕು ಮತ್ತು ಹಬ್ಬ ಟೈಮ್ಗೆಲ್ಲ ನಾವು ಬಿಜಿ ಇರ್ತೇವೆ

ಹೌದು ನಾಲ್ಕ್ ಐದು ಜನ ಇದ್ದಾರೆ ಟೈಲರ್ಸ್ಗಳೆಲ್ಲ ನಮ್ಮ ಹತ್ರ ಅದು ನಿಮ್ಗೆ ಹೇಳಬೇಕೆ ಒಂದು ಬೆಲೆ ಕೊಟ್ಟು ಆದಷ್ಟು ಬೇಗ ಮಾಡಿಕೊಡುವ ಹಬ್ಬಕ್ ಎಲ್ರೂನು ಡ್ರಸ್ ಹಾಕೋ ಹಾಗೆ ಮಾಡುವ ತಂದು ಕೊಡಿ

ಅಳತೆ ಬಟ್ಟೆಯನೆಲ್ಲ ಕಳ್ಸಿ ಕೊಡಿ ಬ್ಲೌಸು ಮತ್ತು ಅಳತೆ ಬಟ್ಟೆ ಚೂಡಿದಾರದೆಲ್ಲ ಕಳಿಸಿ ಕೊಡಿ ನಾವು ಎಲ್ಲ ಮೆಷರ್ಮೆಂಟ್ ಎಲ್ಲ ತೆಗೆದು ಬರೆದು ನಾವು ಹೇಳಿಯೇ ಮಾಡ್ಸಿ ಮಾಡಿಸಿ ರೆಡಿ ಮಾಡಿ ಕೊಡ್ತೇವೆ ಹಬ್ಬಕ್ಕಿಂತ ಮೊದಲೇ ಕೊಡ್ತೇವೆ ಆಗದಾ ಓಕೆ ಓಕೆ ಮೇಡಮ್ ಓಕೆ ಓಕೆ ಹ್ಞೂ